ಮೊಬೈಲ್ ಬಹು ಉಪಯೋಗಿ ವಸ್ತು ಇದು ಹಿಂದಿನ ಕಾಲದಲ್ಲಿ ಇರಲಿಲ್ಲ ಈಗಿನ ಪ್ರಸ್ತುತ ದಿನಗಳಲ್ಲಿ ಮೊಬೈಲ್ನ ಬಳಕೆ ತುಂಬಾ ಹೆಚ್ಚಾಗ್ತಾಯಿವೆ ಮೊಬೈಲ್ ಅಂಥೇಳಿದರೆ ಕೇವಲ ಒಂದು ತರಹದ ಮೊಬೈಲೇ ಇಲ್ಲ ದೂರದಲ್ಲಿರ್ತಕಂಥ ವ್ಯಕ್ತಿಗಳನ್ನ ಸಂಪರ್ಕ ಮಾಡೋದಕ್ಕೆ ಫರ್ಸ್ಟು ದೂರವಾಣಿ ಅಂತ ಇತ್ತು ಅದು ಲ್ಯಾಂಡ್ಲೈನ್ ಅಂತ ಸಹ ನಾವು ಕರೀತಾಯಿದ್ವಿ ಅದು ನಿಶ್ಚಿತವಾಗಿ ಒಂದೇ ಜಾಗದಲ್ಲಿ ಇರ್ತಕ್ಕಂಥ ವಸ್ತು ಇಲ್ಲಿಂದ ನಾವು ಕರೆ ಮಾಡಿದಾಗ ಅದೇ ದೂರವಾಣಿಗೆ ಕರೆ ಹೋಗಿ ಅಲ್ಲಿರ್ತಕ್ಕಂಥ ವ್ಯಕ್ತಿಗಳು ಅವರ ಉಭಯ ಕುಶಲೋಪರಿ ಮಾಡೋದಕ್ಕೆ ಅನುಕೂಲ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಇತ್ತು ಇದು ಪ್ರಾರಂಭದಲ್ಲಿ ಅದನ್ನು ಕಂಡಿಡಿದಾಗ ತುಂಬ ದೊಡ್ಡ ದೊಡ್ಡ ವಸ್ತುಗಳ ಹಾಗೆ ಕಾಣ್ತಾಯಿತ್ತು ಅದರಲ್ಲಿ ಕಾಲ್ ಕರೆ ಮಾಡೋದಕ್ಕೆ ಅಂಥೇಳಿ ನಂಬರ್ಸ್ ಇರ್ತಾಯಿತ್ತು ಆ ನಂಬರ್ಸ್ನ ಒಂದೊಂದಾಗಿ ಡೈಯಲ್ ಮಾಡ್ತಾ ಮಾಡ್ತಾ ಮಾಡ್ತಾ ಹತ್ತು ಅಂಕಿಗಳನ್ನ ಹಾಕಿದ್ದಾದ ಮೇಲೆ ಬೇರೆ ವ್ಯಕ್ತಿಗಳಿಗೆ ಅದು ಸಂಪರ್ಕವನ್ನು ಏರ್ಪಾಡು ಮಾಡ್ತಾಯಿತ್ತು ಇದು ವೈರ್ಗಳ ಮುಖಾಂತರ ಆಗ್ತಾಯಿದ್ದಂಥದ್ದು ತಂತಿಗಳು ಜಾಲ ಅಂತ ನಾವು ಕರಿತೀವಿ ಅದರ ಮುಖಾಂತರ ಆಗ್ತಾಯಿತ್ತು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಮೊಬೈಲ್ ಏನಿದೆ ಇದರಲ್ಲಿ ಸಾಕಷ್ಟು ಸುಧಾರಣೆಗಳಾಗಿದೆ ಹೊಸ ಹೊಸ ಅನ್ವೇಷಣೆಗ್ಳಾಗಿದೆ ಹೊಸ ಹೊಸ ಅನ್ವೇಷಣೆಗಳು ಆಗ್ತಾಯಿದ್ದ ಹಾಗೆ ಹೊಸ ಹೊಸ ರೀತಿಯಾಗಿರ್ತಕ್ಕಂಥ ವಿನ್ಯಾಸಗಳು ಬರ್ತಾಯಿದೆ ಮೊದಲು ತುಂಬ ದೊಡ್ಡದ ಆಕಾರದಲ್ಲಿ ಇರ್ತಕ್ಕಂಥ ದೂರವಾಣಿಗೆ ನಾವು ಕರೆ ಮಾಡ್ತಕ್ಕಂಥ ವಸ್ತುಗ್ಳೇನು ಇತ್ತು ಈಗ ತುಂಬ ಸರಳ ಆಗಿದೆ ನಾವು ಒಂದು ಕಡೆಯಿಂದ ಒಂದು ಕಡೆಗೆ ಎತ್ಕೊಂಡೋಗೋಕೆ ಆಗ್ತಿರಲ್ಲ ಮೊದ್ಲಿದ್ದಂಥ ದೂರವಾಣಿಗಳನ್ನು ಆದರೆ ಈಗ ನಾವು ತಗೊಂಡು ಹೋಗೋದಕ್ಕೆ ತುಂಬ ಸುಲಭ ಆಗೋ ಹಾಗೇ ಕಂಪ್ನಿಗಳು ಅವುಗಳನ್ನು ತಯಾರು ಮಾಡಿದ್ದಾವೆ ಒಂದೇ ಥರದ ಕಂಪ್ನಿ ಇಲ್ಲ ನೂರಾರು ಬಗೆಯ ಕಂಪ್ನಿಗಳು ಇದ್ದಾವೆ ಇದರಲ್ಲಿ ಮೊಬೈಲ್ಗಳನ್ನು ತಯಾರು ಮಾಡೋದಕ್ಕೆ ಅಂತಲೇ ಉದಾಹರಣೆ ಒಂದೆರಡು ಮೂರು ಹೇಳ್ಬೇಕಾದ್ರೆ ಸ್ಯಾಮ್ಸಂಗ್ ಇರ್ಬೋದು ನೋಕ್ಯಾ ಇರ್ಬೋದು ವಿವೋ ಇರ್ಬೋದು ಓಪೊ ಇರ್ಬೋದು ಈ ಥರ ಸುಮಾರು ಪ್ರಸಿದ್ಧವಾಗಿರ್ತಕ್ಕಂಥ ಕಂಪ್ನಿಗಳು ಮೊಬೈಲ್ಗಳನ್ನ ತಯಾರು ಮಾಡ್ತಾಯಿದ್ದಾವೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಬೇಕು ಅನ್ನೋದಾದರೆ ಹೊಸ ಹೊಸ ಫೀಚರ್ಸ್ ಅಂತ ಹೇಳ್ತಾರೆ ಅದೆಲ್ಲ ಹೊಸ ಹೊಸ ಅಪ್ಡೇಷನ್ಸ್ ಅಂತ ಹೇಳ್ತಾರೆ ಅವೆಲ್ಲನೂ ಮೊಬೈಲ್ಗಳಲ್ಲಿ ಬರ್ತಾಯಿದೆ ಚಿಕ್ಕವರಿಂದ ಹಿಡ್ದು ದೊಡ್ಡೋರ ತನಕ ಎಲ್ಲರೂ ಮೊಬೈಲ್ನ ಬಳಕೆ ಮಾಡೋದರಲ್ಲಿ ಯಥೇಚ್ಛವಾಗಿ ಯೂಸ್ ಮಾಡ್ತಾಯಿದ್ದಾರೆ ಮತ್ತೆ ಇನ್ನೊಂದು ವಿಚಾರ ಹೇಳ್ಬೇಕಾದರೆ ಈ ಕೋವಿಡ್ ಆದ ನಂತರ ಮೊಬೈಲ್ಗಳ ಬಳಕೆಯಲ್ಲಿ ಮಕ್ಕಳಿಗೆ ಮೊಬೈಲ್ ಕೊಡಬಾರ್ದು ಅಂತ ಮೊದಲು ಹೇಳ್ತಿದ್ದರು ಆದರೆ ಈಗ ಮೊಬೈಲ್ ಇಲ್ಲದಿರಾ ಮಕ್ಕಳಿಗೆ ಕಲಿಯೋದಕ್ಕೆ ಆಗೋದಿಲ್ಲ ಮೊಬೈಲ್ನಲ್ಲೇ ಮಕ್ಕಳಿಗೆ ಕಲಿಯೋದಕ್ಕೆ ಏನೇನೆಲ್ಲ ಬೇಕೋ ಅದೆಲ್ಲ ಸಿಗ್ತಾಯಿದೆ ಯೂಟ್ಯೂಬ್ ಇರ್ಬೋದು ಅಥ್ವಾ ಗೂಗಲ್ ಇರ್ಬೋದು ಇದರಲ್ಲೆಲ್ಲ ಹುಡುಕಿದ್ರೆ ಮಕ್ಕಳ ವಿಷಯಗಳೇನಿದೆ ಅವರ ಕಲಿಯೋದಕ್ಕೆ ಆಸಕ್ತಿ ಇರ್ತಕ್ಕಂಥ ವಿಷಯಗಳು ಅದು ತುಂಬ ಬೇಗ ಬೇಗ ಸಿಗುತ್ತೆ ಮತ್ತು ಟೈಮ್ ಪಾಸ್ ಮಾಡೋರಿಗೂ ಅಷ್ಟೇ ಇದು ಮೊಬೈಲ್ಗಳು ತುಂಬ ಈಸಿ ಆಗುತ್ತೆ ಮತ್ತೆ ಮೊಬೈಲ್ ಒಂದಿದ್ದರೆ ಸಾಕು ನಮಗೆ ಟೈಮ್ ನೋಡೋದಕ್ಕೆ ಗಡಿಯಾರ ಬೇಡ ಅಥ್ವಾ ದಿನಚರಿಯನ್ನು ಬರೆಯೋದಕ್ಕೆ ಡೈರಿಗಳು ಬೇಡ ಪೆನ್ ಬೇಡ ಮತ್ತು ಕ್ಯಾಲೆಂಡರ್ ಬೇಕಾಗಿಲ್ಲ ಮತ್ತು ಏನಾದರೂನು ವಿಡ್ಯೋ ಮಾಡ್ಬೇಕಾದರೆ ದೃಶ್ಯವನ್ನು ಚಿತ್ರೀಕರಿಸಬೇಕಾದ್ರೆ ಕ್ಯಾಮ್ರಾ ತಗೊಂಡೋಗ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ ಮತ್ತೆ ಯ ಫೋಟೋಗಳನ್ನು ತೆಗೀಬೇಕಾದರೂ ಅಷ್ಟೇ ದೊಡ್ಡ ದೊಡ್ಡ ಪರಿಕರಗಳ ಅವಶ್ಯಕತೆ ಇರೋದಿಲ್ಲ ಇದಿಷ್ಟೇ ಅಲ್ಲ ನಾವು ಏನನ್ನಾದ್ರೂನು ಮುಖ್ಯವಾಗಿರೋದನ್ನ ಬರೆದಿಟ್ಕೋಬೇಕು ಅಥ್ವಾ ನೆನಪು ಮಾಡಬೇಕು ಅನ್ನೋದಾದರೆ ಇದರಲ್ಲೇ ನೋಟ್ ಅಂಥಕ್ಕಂಥ ಒಂದು ಆಪ್ಷನ್ ಇದೆ ಅದನ್ನ ನಾವು ಬಳಕೆ ಮಾಡ್ಕೋಬೋದು ಮತ್ತು ಬೆಳಗ್ಗೆ ಎದ್ದೇಳ್ಬೇಕಾದ್ರೆ ಫಶ್ಟ್ ನಾವು ಗಡಿಯಾರಗಳಲ್ಲಿ ಅಲಾರಾಂನ ಇಟ್ಕೊಳ್ತಾಯಿದ್ವಿ ಆದರೆ ಈಗ ಅಲಾರಾಂಗಳನ್ನ ಇಟ್ಕೊಳ್ಳೋ ಅವಶ್ಯಕತೆನೂ ಇಲ್ಲ ಮತ್ತು ಡಿಕ್ಷ್ನರಿ ಅಂತ ದೊಡ್ಡ ದೊಡ್ಡ ಪುಸ್ತಕಗಳನ್ನ ಇಟ್ಕೊಂಡು ನಾವು ಶಬ್ಧಕೋಶಗಳ ಬಳಕೆ ಮಾಡ್ತಾಯಿದ್ವಿ ಈವಾಗ ನಮಗೆ ಮೊಬೈಲ್ ನಮ್ಮ ಕೈಯ್ಯಲ್ಲಿ ಇರೋದರಿಂದ ಪ್ರಪಂಚ ತುಂಬ ಚಿಕ್ಕದಾಗ್ಬಿಟ್ಟಿದೆ ನಮಗೆ ಏನು ಬೇಕೋ ಅದೆಲ್ಲ ನಮಗೆ ತುಂಬ ಸುಲಭ್ವಾಗಿ ಸಿಗ್ತಾಯಿದೆ ಮತ್ತು ಈ ಮೊಬೈಲೊಂದು ಇಲ್ಲ ಅಂದಿದ್ದರೆ ನಾವು ಯಾವ್ದಾರ ವ್ಯಕ್ತಿಗಳನ್ನು ಮೀಟ್ ಮಾಡಬೇಕು ಅನ್ನೋದಾದರೆ ಅವ್ರ ಹತ್ರ ಹೋಗಿ ಮಾತಾಡಿ ಬರಬೇಕಾಗಿತ್ತು ಆದರೆ ಇವಾಗ ಅವರ ಹತ್ರ ಹೋಗಿ ಮಾತಾಡಿ ಬರ್ತಕ್ಕಂಥ ಅಗತ್ಯ ಇಲ್ಲ ಒಂದು ಕರೆ ಮಾಡಿದ್ದೀವಿ ಅಂದರೆ ಅವರು ಬೇರೆ ದೇಶ್ದಲ್ಲಿದ್ದರೂ ಸರಿ ಬೇರೆ ರಾಜ್ಯದಲ್ಲಿ ಇದ್ದರೂ ಸರಿ ಮುಂದಿನ ದಿನಗಳಲ್ಲಿ ಬೇರೆ ಗ್ರಹದಲ್ಲಿ ಇದ್ದರೂ ನಾವು ಕರೆ ಮಾಡಿ ಮಾತಾಡ್ಬೋದು ಅಂಥಕ್ಕಂಥ ವ್ಯವಸ್ಥೆ ಬಂದರು ಅದೊಂದು ದೊಡ್ಡ ವಿಚಾರವೇ ಅಲ್ಲಾ ಆ ಎಷ್ಟು ಮಟ್ಟಿಗೆ ಏನು ಮೊಬೈಲ್ಗಳು ಸುಧಾರಣೆ ಆಗಿದೆ ಅನ್ನೋದಾದರೆ ಹಿಂದೆ ಏನು ಟೆಲಿ ವ್ಯವಸ್ಥೆ ಇತ್ತು ವಯರ್ ವ್ಯವಸ್ಥೆ ಇತ್ತು ತಂತಿಗಳ ವ್ಯವಸ್ಥೆ ಇತ್ತು ಈಗ ತಂತಿಗಳೇ ಇಲ್ಲ ಎಲ್ಲ ಅಂತರ್ಜಾಲ ತುಂಬ ಪ್ರಪಂಚದ ಯಾವುದೋ ಒಂದು ಮೂಲೇಲಿ ಇರ್ತಕ್ಕಂಥ ವಿಶ್ವನ ನಾವಿಲ್ಲೆ ಕೂತ್ಕೊಂಡು ಓದ್ಬೋದು ನ್ಯೂಸ್ ಪೇಪರ್ನ ತರಿಸ್ಕೊಳ್ಳೋ ಅಗತ್ಯವೇ ಇಲ್ಲ ಅದಕ್ಕೆ ದುಡ್ಡು ಹಾಕೋ ಅವಶ್ಯಕತೆಯೇ ಇಲ್ಲ ಮೊಬೈಲ್ನಲ್ಲೇ ನಮಗೆ ನ್ಯೂಸ್ ಪೇಪರ್ ದಿನಚರಿ ಮತ್ತು ದಿನಪತ್ರಿಕೆಗಳು ಸಿಗ್ತಾಯಿದೆ ಟಿವಿನಾ ಹೋಗಿ ಮನೆಯಲ್ಲೇ ಕೂತ್ಕೊಂಡು ನೋಡಬೇಕು ಲೈವ್ ಕ್ರೀಡಗಳನ್ನ ನೋಡಬೇಕು ಮತ್ತು ನಾವು ಕ್ರಿಕೆಟ್ ಮ್ಯಾಚನ್ನ ನೋಡಬೇಕು ಪಂದ್ಯಗಳನ್ನು ನೋಡಬೇಕು ಅಂದರೆ ಟಿವಿನೇ ಬೇಕಾಗಿಲ್ಲ ನಮಗೆ ಮೊಬೈಲಲ್ಲೇ ನಾವು ಕೂತಿರೊ ಜಾಗದಲ್ಲೇ ಅವೆಲ್ಲದನ್ನು ಸಹ ನೋಡ್ಬೋದು ಇದಿಷ್ಟೇ ಅಲ್ಲ ಹೊಸ್ದಾಗಿ ಅಡುಗೆ ಕಲಿಯೋಂಥವ್ರ್ಗೆ ಅಥ್ವಾ ಇನ್ನೇನೋ ಹೊಸ್ದಾಗಿ ಕಲಿಬೇಕು ಅನ್ನೋ ಆಸಕ್ತಿ ಇರೋಂಥವ್ರಿಗೆ ವೃತ್ತಿ ಕೌಶಲ್ಯಗಳು ಕೌಶಲ್ಯ ಅಭಿವೃದ್ಧಿ ಚಟುವಟಿಕೆಗಳು ತರಬೇತಿಗಳು ಸುಮಾರು ಜಾಲಗಳು ಸಂಪರ್ಕಗಳು ಲಿಂಕೇಜಸ್ ಏನಂತ ಕರೀತೀವಿ ಅವೆಲ್ಲವೂ ಸಹ ನಮಗೆ ಈಗ ಮೊಬೈಲಲ್ಲೇ ಸಿಗ್ತಾಯಿವೆ ಪಸ್ಟ್ ಆದರೆ ನಮ್ಮ ಉನ್ನತ ಅಧಿಕಾರಿಗಳನ್ನು ಏನಾದರೂ ಕೆಲಸ ಆಗ್ಬೇಕಾದ್ರೆ ಹತ್ರ ಹೋಗಿ ಭೇಟಿ ಮಾಡಿ ಬರಬೇಕಾಗಿತ್ತು ಈಗ ಮೊಬೈಲ್ ಅಂಥಕ್ಕಂಥ ಒಂದು ಚಿಕ್ಕ ಅಂಶ ಇರೋದರಿಂದ ನಮಗೆ ಅಲ್ಲಿ ಹೋಗಿ ಭೇಟಿ ಮಾಡೋದಕ್ಕೆ ಇರತಕ್ಕಂಥ ಸಮಯ ಸಹ ತುಂಬ ಕಡಿಮೆ ಆಗೋಗಿದೆ ಈ ಮೊಬೈಲ್ ಅಷ್ಟರ ಮಟ್ಟಿಗೆ ನಮಗೆ ತುಂ ಸಹಕಾರಿಯಾಗಿದೆ ಸಹಾಯಕವಾಗಿದೆ ಇದಿಷ್ಟೇ ಅಲ್ಲ ಮೊಬೈಲ್ ಅಂಥಕ್ಕಂಥದ್ದು ನಮ್ಮ ಸಂಬಂಧಗಳನ್ನ ಸಹ ಬೆಸೆಯೋದರಲ್ಲಿ ತುಂಬ ಸಹಕಾರಿ ಆಗಿದೆ ಎಲ್ಲೋ ಅಮೇರಿಕಾದಲ್ಲೋ ಅಥ್ವಾ ಬೇರೆ ರಾಷ್ಟ್ರದಲ್ಲೋ ದೇಶದಲ್ಲೋ ಮಕ್ಕಳಿರ್ತಾರೆ ಭಾರತದಲ್ಲಿ ತಂದೆ ತಾಯಿ ಇರ್ತಾರೆ ಅವರ ಯೋಗಕ್ಷೇಮ ವಿಚಾರಿಸೋದಕ್ಕೆ ಅವರ ಆರೋಗ್ಯ ಪರಿಸ್ಥಿತಿಯನ್ನು ಸುಧಾರಿಸಿದ್ಯಾ ಇಲ್ಲ ಅಂತ ನೋಡ್ಕೊಳ್ಳೋದಕ್ಕೆ ನಾವು ಅಲ್ಲಿ ಹೋಗಿಯೇ ನೋಡಬೇಕು ಅನ್ನೋಂಥದ್ದು ಏನಿಲ್ಲ ನಾವಿಲ್ಲೇ ಕುತ್ಕೊಂಡು ಕರೆ ಮಾಡಿದ್ರು ಸಹ ಅವರು ಹೇಗಿದ್ದಾರೆ ಏನು ಅಂತ ನೋಡ್ಬೋದು ಮತ್ತು ಇನ್ನೊಂದು ಅವರಿಗೆ ಅರೋಗ್ಯ ಪರಿಸ್ಥಿತಿ ಕೆಟ್ಟಿದೆ ಅನ್ನೋದಾದರೆ ಇವಾಗ ನಾವು ಮೊಬೈಲ್ ಮುಖಾಂತ್ರನೇ ಅವರಿಗೆ ಹಣವನ್ನು ಸಂದಾಯ ಮಾಡೋದಕ್ಕೂ ಸಹ ಹಣ ಕಳಿಸೋದಕ್ಕೂ ಸಹ ಅವಕಾಶ ಇದೆ ಮೊಬೈಲ್ಗಳು ಅಷ್ಟರ ಮಟ್ಟಿಗೆ ಅನುಕೂಲ ಆಗಿದೆ ಬ್ಯಾಂಕ್ ವ್ಯವಸ್ಥೆ ಸಹ ಈವಾಗ ಮೊಬೈಲಲ್ಲೇ ಸಿಗ್ತಾಯಿದೆ ಹೇಳ್ಬೇಕಾದ್ರೆ ಏನಿದೆ ಅಂತೆಲ್ಲ ಹೇಳೋದಕ್ಕಿಂತ ಏನಿಲ್ಲ ಅಂತ ಲಿಶ್ಟ್ ಮಾಡೋದು ತುಂಬ ಸುಲಭ ಏನಿದೆ ಅಂತ ಲಿಶ್ಟ್ ಮಾಡ್ಬೇಕಾದ್ರೆ ಮೊಬೈಲ್ಲಿಂದ ಆಗತಕ್ಕಂಥದ್ದು ಉಪಯೋಗಗಳು ಏನು ಅಂತ ನೋಡಿದರೆ ಯಥೇಚ್ಛವಾಗಿದೆ ಇಂಥದ್ದಿದೆ ಇಂಥದ್ದಿಲ್ಲ ಅಂತ ಹೇಳೋಂಗೆ ಇಲ್ಲ ಮಾರ್ಕೆಟ್ಗೆ ಹೋಗಿ ಹಣ್ಣು ತರಕಾರಿ ಮತ್ತು ಬಟ್ಟೆ ಬರೇ ಹಬ್ಬದ ಸಾಮಾನು ತರೋದು ಬದಲಾಗಿ ಮನೇಲಿ ಕೂತ್ಕೊಂಡು ನಾವು ಆರ್ಡರ್ ಮಾಡಿದ್ರೂ ಸಹ ನಮಗೆ ಸುಲಭವಾಗಿ ಮನೆಗೆನೇ ತಿಂಗ್ಸ್ ಎಲ್ಲ ಬರುತ್ತೆ ಸಾಮಗ್ರಿಗಳು ಮತ್ತು ನಮ್ದು ರೇಷನ್ ಐಟಮ್ಸ ಏನು ನಾವು ಅಡುಗೆಗೆ ಬಳಸ್ತೀವಿ ಪದಾರ್ಥಗಳು ಇವೆಲ್ಲ ಬರುತ್ತೆ ಮತ್ತು ಹಬ್ಬ ಹರಿದಿನಗಳಿಗೆ ಏನಾದರೂ ನಮಗೆ ಬಟ್ಟೆಗಳು ಬೇಕು ಅನ್ನೋದಾದರೆ ನಾವು ಕೂತಿದ್ದ ಜಾಗದಲ್ಲೇ ಆರ್ಡರ್ ಮಾಡಿ ಕೂತಿದ್ದ ಜಾಗದಲ್ಲೇ ದುಡ್ಡನ್ನು ಸೆಂಡ್ ಮಾಡಿ ನಾವು ಮನೆಗೇನೇ ಆ ವಸ್ತುಗಳನ್ನು ತಗೊಂಡು ಬರ್ತಕ್ಕಂಥ ವ್ಯವಸ್ಥೆ ತುಂಬ ಸುಲಭವಾಗಿ ಮಾಡೋದಕ್ಕೆ ಈ ಮೊಬೈಲ್ಗಳು ಅನುಕೂಲ ಮಾಡಿಕೊಟ್ಟಿದೆ ಹೇಳ್ತಾ ಹೋದರೆ ಒಂದಾ ಎರಡ ಬೇಕಾದಷ್ಟಿದೆ ಮೊಬೈಲ್ಗಳ್ದು ಕಥೆ ಮತ್ತೆ ಇನ್ನೊಂದು ಏನು ಅಂತಂದರೆ ಸಹ ದೇವರ ಪೂಜೆ ಮಾಡೋದಕ್ಕೆ ಅಥ್ವಾ ಇನ್ಯಾವುದೋ ಒಂದು ಹೊಸ ಚಟುವಟಿಕೆ ಮಾಡೋದಕ್ಕೆ ಗೊತ್ತಿಲ್ಲ ಅಂತ ಹೇಳೋ ಹಾಗೆಯಿಲ್ಲ ಗೂಗಲಲ್ಲಿ ಏನು ಬೇಕೋ ಅದನ್ನು ಹುಡುಕಿದರೆ ಸಾಕು ಎಲ್ಲ ಸಿಗುತ್ತೆ ಯಾವ ದೇವರ ಮಂತ್ರ ಬೇಕು ಅಥ್ವಾ ಇನ್ಯಾವುದೋ ಏನೋ ಒಂದು ಕರಕುಶಲ ವಸ್ತು ತಯಾರಿಕೆ ಮಾಡೋದಕ್ಕೆ ಏನು ತರಬೇತಿ ಬೇಕು ಆ ತರಬೇತಿಗಳೆಲ್ಲವೂ ಸಹ ನಮಗೆ ಸುಲಭವಾಗಿ ನಾವು ಕುಂತ ಜಾಗದಲ್ಲೇ ಸಿಗ್ತಾಯಿದೆ ಈ ಮೊಬೈಲ್ ಇತ್ತು ಅನ್ನೋದಾದ್ರೆ ಒಂದು ಒಳ್ಳೆ ಸ್ನೇಹಿತ ಇದ್ದ ಹಾಗೆ ಇವಾಗ ಹೊರಗಡೆ ಹೋದ್ರೆ ಯಾರೋ ಒಬ್ಬರ ಜೊತೆ ಮಾತಾಡಿದ್ರೆ ಏನೋ ಒಂದಷ್ಟು ದುಡ್ಡು ಕರ್ಚಾಗುತ್ತೆ ಬೇಡದೇ ಇರೋವಂಥ ವಿಚಾರಗಳೆಲ್ಲ ಬರ್ತವೆ ನಮ್ಮ ತಲೆ ಮೇಲೆ ಆಪಾದನೆಗಳು ಅಪರಾಧಗಳು ಬರೋಂಥದ್ದು ಇರುತ್ತೆ ಸಂಬಂಧಗಳು ಹಾಳಾಗುವಂಥದ್ದು ಇರುತ್ತೆ ಆದ್ರೆ ಮೊಬೈಲ್ ಒಂದು ನಮ್ಮ ಜೊತೆ ಇದ್ದರೆ ಒಂದು ಒಳ್ಳೆ ಗೆಳೆಯ ಇದ್ದ ಹಾಗೆ ಅದರಲ್ಲಿ ಒಳ್ಳೆ ಒಳ್ಳೆ ವಿಚಾರಗಳನ್ನ ನಾವು ಹುಡುಕಿ ನೋಡ್ಬೋದು ನಮ್ಮ ಜ್ಞಾನವನ್ನು ಅಭಿವೃದ್ಧಿ ಪಡಿಸ್ಕೊಳ್ಬೋದು ನಾವು ಅಭಿವೃದ್ಧಿ ಪಡಿಸ್ಕೊಂಡಂಥ ಜ್ಞಾನವನ್ನು ಬೇರೆಯವ್ರಿಗೂ ಸಹ ಹೇಳ್ಬೋದು ಮತ್ತು ನಮ್ದು ಇತಿಹಾಸದ ಪುಟಗಳನ್ನು ನೋಡಬೇಕು ಅನ್ನೋದಾದರೆ ನಾವು ಮೊದಲು ಗ್ರಂಥಾಲಯಗಳಿಗೆ ಹೋಗ್ಬೇಕಾಗಿತ್ತು ಈಗ ನಾವು ಗ್ರಂಥಾಲಯಗಳಿಗೆ ಹೋಗ್ತಕ್ಕಂಥ ಅಗತ್ಯವೇ ಇಲ್ಲ ಕಾರಣ ಏನು ಅಂತಂದರೆ ನಮ್ಮ ಮೊಬೈಲಲ್ಲೆ ಸಹ ಯಾವ ಪುಸ್ತಕ ಬೇಕೋ ಅದೆಲ್ಲ ಪುಸ್ತಕಗಳು ಸಿಗುತ್ತೆ ಚಾಣಕ್ಯ ಯಾರು ಅಂತ ನಮಗೆ ಗೊತ್ತಿಲ್ಲ ಹಮ್ಮುರಬಿ ಯಾರು ಅಂತ ನಮಗೆ ಗೊತ್ತಿಲ್ಲ ಹಿಟ್ಲರ್ ಯಾರು ಅಂತ ಗೊತ್ತಿಲ್ಲ ಸರ್ವಾಧಿಕಾರಿಗಳು ಯಾರು ಅಂತ ನಮ್ಗೆ ಗೊತ್ತಿಲ್ಲ ಒಳ್ಳೆಯ ರಾಜತಂತ್ರಗಳನ್ನು ಮಾಡಿರ್ತಕ್ಕಂಥ ಮಹಾರಾಜರು ಚಕ್ರವರ್ತಿಗಳು ಯಾರು ಅಂತ ನಮಗೆ ಗೊತ್ತಿಲ್ಲ ಆದರೆ ನಮ್ಗೆ ಗೊತ್ತಿಲ್ಲದೇ ಇರ್ತಕ್ಕಂಥ ವಿಚಾರಗಳನ್ನು ಬೆರಳ ತುದಿಯಲ್ಲಿ ನಾವು ಇಲ್ಲಿ ಸಂಗ್ರಹ ಮಾಡ್ಕೊಳ್ಬೋದು ಕಾರಣ ಏನು ಅಂದರೆ ನಮ್ಮ ಜೊತೆಗೆ ಇರ್ತಕ್ಕಂಥ ಉತ್ತಮವಾದ ಸ್ನೇಹಿತ ಗೆಳೆಯ ಮಾರ್ಗದರ್ಶಿ ಒಳ್ಳೆಯ ಶಿಕ್ಷಕ ಅಂದರೆ ಮೊಬೈಲ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇಷ್ಟೇ ಅಲ್ಲ ಹೇಳ್ತಾ ಹೋದ್ರೆ ಮೊಬೈಲ್ ಬಗ್ಗೆ ಇನ್ನು ಹೆಚ್ಚಾಗಿದೆ ಮತ್ತು ಮನೆಯಲ್ಲಿ ಹೆಣ್ಣು ಮಕ್ಕಳಿರ್ತಾರೆ ಗೃಹಿಣಿಯರು ಅಂತ ನಾವು ಕರಿತೀವಿ ಹೊರಗಡೆ ಬಂದು ಕೆಲಸ ಮಾಡಿಕೊಂಡು ಹೋಗೋದು ತುಂಬ ಸುಲಭ ಆದರೆ ಮನೇಲಿ ಇರತಕ್ಕಂಥ ಗೃಹಿಣಿಯರು ಗೃಹಿಣಿಯರ ಕೆಲಸವನ್ನು ನಿಭಾಯಿಸೋದು ತುಂಬ ಕಷ್ಟ ಇರುತ್ತೆ ಹೇಳ್ಬೇಕಾದ್ರೆ ಒಬ್ಬ ವೈದ್ಯರು ಒಬ್ಬ ಅಕೌಂಟೆಂಟು ಉತ್ತಮವಾಗಿ ಇರ್ತಕ್ಕಂಥ ಮಾರ್ಗದರ್ಶಿ ಕೌನ್ಸಿಲರು ಆಪ್ತ ಸಮಾಲೋಚಕರು ಅಂತ ಕರಿತೀವಿ ಮತ್ತು ಟೀಚರು ಕ್ಲೀನರು ಒಬ್ಬ ದಾದಿ ಕೆಲಸ ಎಲ್ಲ ಕೆಲಸಗಳನ್ನ ಒಬ್ಬ ಗೃಹಿಣಿಯೇ ಮಾಡ್ತಾಳೆ ಅಷ್ಟೆಲ್ಲ ಕೆಲಸ ಮಾಡೋ ಗೃಹಿಣಿಗೆ ಒಂದು ಸ್ವಲ್ಪ ಮನೋರಂಜನೆ ಬೇಡ್ವ ಆ ಮನೋರಂಜನೆ ಮಾಡ್ಬೇಕನ್ನೊದಾದರೆ ಫರ್ಸ್ಟು ಟಿವಿ ನಮಗೆ ಒಂದು ಸಾಧನ ಆಗಿತ್ತು ಆರ ಇವಾಗ ಕರೆಂಟ್ ಹೋದ ನಂತರ ನಮಗೆ ಟಿವಿ ಸಿಗೋದಿಲ್ಲ ಚಾರ್ಜ್ ಆಗಿರೋಂಥ ಮೊಬೈಲ್ ಒಂದು ಇದ್ದರೆ ಸಾಕು ನಾವು ವೂಟ್ ಅಂಥಕ್ಕಂಥ ಆ್ಯಪಲ್ಲಿ ಇನ್ನು ಇದೆ ಥರ ಬೇರೆ ಬೇರೆ ಆ್ಯಪ್ಸ್ ಎಲ್ಲ ಇದ್ದಾವೆ ಅಂಥ ಆ್ಯಪ್ಸ್ಗಳಲ್ಲಿ ನಾವು ಬೇಕಾದಷ್ಟು ಬೇಕಾದಷ್ಟು ಮನೋರಂಜನೆಯನ್ನ ಪಡೀಬಹುದು ಮತ್ತು ದೇಶದ ಯಾವುದೋ ಮೂಲೆಯಲ್ಲಿ ಇರ್ತಕ್ಕಂಥ ಹೊಸ ಹೊಸ ಕ್ರೀಡೆಗಳನ್ನು ಹೊಸ ಹೊಸ ವಿಚಾರಗಳನ್ನು ಅಭ್ಯಾಸಗಳನ್ನ ಇದನ್ನೆಲ್ಲ ನಾವು ಕೂತ ಜಾಗದಲ್ಲೇ ಪಡೀಬೇಕು ಅನ್ನೋದಾದರೆ ನಮಗೆ ಮೊಬೈಲ್ಗಳು ತುಂಬ ಸಹಕಾರಿ ಆಗಿದೆ ಇಷ್ಟೇ ಅಲ್ಲ ಮೊಬೈಲ್ ಬಗ್ಗೆ ಹೇಳ್ತಾ ಹೋದ್ರೆ ಇನ್ನು ಹೆಚ್ಚಾಗಿ ಹೇಳ್ತಾ ಹೋಗ್ಬೋದು ಈಗಿನ ಜನರೇಶನ್ ತಕ್ಕಂತೆ ಹೊಸ ಹೊಸ ಮೊಡಲ್ಸ್ ಎಲ್ಲನೂ ಬರ್ತಾಯಿದೆ ಮೊಬೈಲ್ಗಳಲ್ಲಿ ಇದಿಷ್ಟು ಸಹ ನಮ್ಮ ಮೊಬೈಲ್ ಮುಖಾಂತರ ನಮಗೆ ಸಿಗ್ತಕ್ಕಂಥ ಒಳ್ಳೆ ಅನುಕೂಲಗಳು ಧನ್ಯವಾದ